ಹಳೆಯ ಕಾಲದವರು ಹೊಸ ಕಾಲದವರು ಅಂತಲೇ ಹೇಳ್ತೀವಿ ಈ ಹಳೆ ಕಾಲದವರು ಹೊಸ ಕಾಲದವ್ರನ್ನ ಒಂದೇ ಸಮತೋಲನಕ್ಕೆ ತರೋಕೆ ಸಾಧ್ಯ ಇಲ್ಲ ಏಕೆಂದರೆ ಹಳೆ ಕಾಲದವರು ಆಗಿನ ಕಾಲದ ಬುದ್ಧಿಯನ್ನು ಮಾಡಿ ಕಾಪಾ ಮಾಡುತ್ತಾರೆ ಈ ಹೊಸ ತಲೆಮಾರಿನವರು ಹೊಸ ತಲೆಮಾರಿನಿಂದ ಹೊಸ ಹೊಸ ಯೋಚನೆಗಳನ್ನು ನೋಡ್ಕೋತಾರೆ ಹಳೆ ತಲೆಮಾರಿನವರು ಅಂತ ಬಂದಾಗ ಹಳೆ ತಲೆಮಾರಿನವರಿಗೆ ಹೊಸ ಹೊಸ ಟೆಕ್ನಾಲಜಿ ಕೂಡ ಅಡಾಪ್ಟ್ ಮಾಡ್ಕೊಳ್ಳೋದಕ್ಕೆ ಬರೋದೇ ಬರೋದಿಲ್ಲ ಅಂತಲೇ ಹೇಳ್ಬೋದು ಹಳೆ ಕಾಲದವರು ಅಂತ ಬಂದಾಗ ಹಳೆ ಕಾಲದ ಅವರವರ ಆಗಿನ ಕಾಲದಲ್ಲಿ ಉಪಯೋಗಿಸಿದ್ಧ ವಸ್ತುಗಳು ಆಗಿನ ಕಾಲದಲ್ಲಿ ಮಾಡುತ್ತಿದ್ದಂತಹ ತಿಂಡಿ ತಿನಿಸುಗಳ ಬಗ್ಗೆ ಇಷ್ಟ ಪಟ್ಟರೆ ಹೊಸ ಕಾಲದವರು ಇತ್ತೀಚಿನ ದಿನಗಳಲ್ಲಿ ಫಿಜ್ಜಾ ಬರ್ಗರ್ ಇದು ಮ್ಯಾಗಿ ಈ ಥರದವುಗಳನ್ನು ಇಷ್ಟ ಪಡುತ್ತಾ ಇತ್ತೀಚಿನ ದಿನಗಳ ಅಡುಗೆ ತಿನಿಸಿ ತಿನ್ನೋಕ್ಕೆ ಇಷ್ಟಪಡ್ತಾರೆ ಇತ್ತೀಚಿನ ದಿನಗಳ ಆಟಗಳಾಗಿರ್ಬೋದು ಲ್ಯಾಪ್ಟಾಪ್ ಆಗಿರ್ಬೋದು ಮೊಬೈಲ್ಗಳನ್ನು ಇಷ್ಟಪಟ್ಟರೆ ಆಗಿನ ಕಾಲದವರು ಕಥೆ ಕಾದಂಬರಿಗಳನ್ನಾಗಿರಬಹುದು ನಾಟಕಗಳನ್ನಾಗಿರಬಹುದು ರಾಮಾಯಣ ಮಹಾಭಾರತ ನಾಟಕಗಳನ್ನು ಹಿಂದಿನ ತಲೆಮಾರಿನವರು ಇಷ್ಟಪಡ್ತಾರೆ ಆದ್ದರಿಂದ ಹಳೆಯ ತಲೆಮಾರಿನವರು ಯುವ ಯುವ ತಲೆಮಾರಿನವರ ನಡುವೆ ಸಮತೋಲನ ಸಾಧಿಸಲು ಸಾಧ್ಯವಾಗುವುದಿಲ್ಲ ಮತ್ತೆ ಇವೆ ಇವೆರಡು ಇವು ಇಬ್ಬರ ಬೇರೆ ಇವರಿಬ್ಬರ ಮೈಂಡ್ ಸೆಟ್ ಬೇರೆ ಬೇರೆ ಆಗಿರುತ್ತದೆ ಇವು ಹಳೆ ತಲೆಮಾರು ನೋಡುವವರೇ ಬೇರೆ ಹೊಸ ತಲೆಮಾರಿನ ನೋಡುವವರು ರು ಬೇರೆ ಹಳೆ ತಲೆಮಾರಿನವರು ಅಂತ ಬಂದಾಗ ದುಡ್ಡನ್ನು ಇತವಾಗಿ ಮಿತವಾಗಿ ಖರ್ಚು ಮಾಡುತ್ತಾರೆ ಸಂಪಾದನೇನೂ ಹಾಗೆ ಮಾಡ್ತಿದ್ರು ಹೊಸ ತಲೆಮಾರಿನವ್ರು ತಿನ್ನುವುದು ಕುಡಿಯುವುದು ಈ ಮೋಜು ಮಸ್ತಿ ಈ ರೀತಿ ಇರೋದಕ್ಕೆ ಯೂಸ್ ಮಾಡ್ತಾರೆ ಇದು ಹೊಸ ತಲೆಮಾರಿನವರು ಹಳೆ ತಲೆಮಾರಿನವರು ಚೆನ್ನಾಗಿ ಕೂಡಿಡುವುದಕ್ಕಾಗಿರ್ಬೋದು ಕಷ್ಟ ಸುಖಗಳನ್ನು ನೋಡಿರ್ತಾರೆ ಹೊಸ ತಲೆಮಾರಿನವರಿಗೆ ಕಷ್ಟಗಳೇ ಎದುರಾಗಬಾರ್ದಂತ ಯೋಚನೆ ಮಾಡ್ತಾರೆ ಅಂತಲೇ ಹೇಳ್ಬೋದು ಇವೆರಡರ ತಲೆಮಾರುಗಳ ನಡುವೆ ಸಾಮರ್ಥ್ಯಗಳನ್ನು ತೋರಿಸೋದಕ್ಕಾಗಲ್ಲ ವ್ಯತ್ಯಾಸವನ್ನು ನಾವು ಕಾಣಬೋದು ಈ ವ್ಯತ್ಯಾಸಗಳ ಹಳೆ ತಲೆಮಾರಿನ ಹೊಸ ತಲೆಮಾರುಗಳ ನಡುವೆ ಕಾಣ್ಬೋದು ಮತ್ತೆ ಈ ವ್ಯತ್ಯಾಸಗಳನ್ನು ಸರಿದೂಗಿಸುವುದಕ್ಕಾಗಲ್ಲ ಹಳೆ ತಲೆಮಾರಿನ ಹಳೆಕಾಲದಂತೆ ಯೋಚನೆ ಮಾಡಿದರೆ ಹೊಸ ತಲೆಮಾರಿನವರು ಇತ್ತೀಚಿನ ದಿನಗಳಲ್ಲಿ ಯಾವ ರೀತಿಯ ಅನುಕೂಲಗಳು ಬಂದವೋ ಇತ್ತೀಚಿನ ದಿನಗಳಲ್ಲಿ ಯಾವ ಯಾವ ಟೆಕ್ನಾಲಜಿಗಳನ್ನು ಯೂಸ್ ಮಾಡಿದರು ಅಂತ ಹೇಳ್ತಾರೆ ಇತ್ತೀ ಹಳೆ ಕಾಲದವ್ರಿಗೂ ಹೊಸ ಕಾಲದವ್ರಿಗೂ ಬೇರೆ ಬೇರೆ ವ್ಯತ್ಯಾಸಗಳನ್ನು ಕಾಣ್ಬೋದು